ಸರ್ ನಾನು ಮೊನ್ನೆ ನಿಮ್ಮ ಆಸ್ಪತ್ರೆಗೆ ಬಂದಿದ್ದೆ ಅಲ್ವ ನನಗೆ ತಲೆನೋವು ಅಂತ ಹೇಳಿ ಇನ್ನೂ ಕಡಿಮೆಯೇ ಆಗಿಲ್ಲ ಸರ್ ಹಾಂ ಹೌದು ಅಂದರೆ ಒಂದೊಂದು ಸತಿ ಎಡಗಡೆಗೆ ನೋಯುತ್ತೆ ಒಂದೊಂದು ಸತಿ ಬಲಗಡೆಗೆ ನೋವು ಬರತ್ತೆ ಲತಾ ಅಂತ ಹಾಂ ಬುಧವಾರ ಬಂದಿದ್ದೆ ಮಾಡಿದ್ದೀವಿ ಸರ್ ಈಗೆಂದರೆ ಮೊಬೈಲ್ ಇಲ್ಲದೆ ಇದ್ದರೆ ಆಗುವುದೇ ಇಲ್ಲ ಅಲ್ವ

ತಾಸುಗಟ್ಟಲೆ ಇಲ್ಲ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಗುಳಿಗೆ ಹೌದು ಸರ್ ಅದು ತಕೊಳ್ತಾ ಇದ್ದೀನಿ ಆದರೂ ಇದಾಗ್ತಾನೆ ಇಲ್ವಾ

ಸರಿ ಸರ್

ಮತ್ತು ನಾಲ್ಕು ದಿನ ಬಿಟ್ಟು ಕ ಬರಕ್ಕೆ ಹೇಳಿದ್ದಿರಿ ಸರಿ